ಆಂ ಕೇಳ್ತಾ ಉಂಟು ಹೇಳಿ ನೀವು ಎಲ್ಲಿಂದ ಕಾಲ್ ಮಾಡುವುದು ನಿಮಗೆ ಅಂದರೆ ಎಲ್ಲಿ ಎಲ್ಲಿ ಕಾರ್ಯಕ್ರಮ ಯಾವ ಯಾವ ಥರ ಕಾರ್ಯಕ್ರಮ ಅಂತ ಹೇಳ್ಬೋದಾ ಆಂ ಅಯ್ ನಿಮ್ಗೆ ಎಂತೆಲ್ಲ ಬೇಕು ಅಂದರೆ ನನಗೆ ಒಂದು ಮೆನು ಹೇಳಬೇಕು

ಅಂದರೆ ನಾನು ನಿಮಗೆ ಪಟ್ಟಿ ಕೊಡ್ತೇನೆ ಸಾಮಾನೆಲ್ಲ ನೀವೇ ತರ್ತೀರಲ್ವ ನನಗೆ ಟೈಮಿಂಗ್ಸ್ ಸಹ ಬೇಕಿತ್ತು

ಹಾಂ ಹ್ಞೂ ಹ್ಞೂ ಆಂ ಹೌದು ಮತ್ತು ನ ಅಂದರೆ ನಮ್ಮದು ಕೆಲಸಕ್ಕೆ ಜನ ಸಹ ಬರ್ತಾರೆ ಅವರಿಗೆ ಸಹ ನೀವು ಆಂ ಅಂದರೆ ಹೆಚ್ಚಾಗಿ ಹಣ ಕೊಡಬೇಕು ಅದಕ್ಕೆ ನೀವು ಕೊಡ್ತೀರ ಅಲ್ವ ಅಂದರೆ ನಿಮ್ದು ಐವತ್ತು ಜನ ಅಲ್ವ ಒಂದು ನಾಲ್ಕೈದು ಜನ ಬೇಕಾಗ್ಬೋದು ಹಾಂ ಹಾಂ ಹೌದು ಒಂದು ಪ್ಲೇಟಿಗೆ ಅಂದರೆ ಅದು ನೀವು ಹೇಳಿದ್ದೀರಲ್ಲ ನಾವು ಮತ್ತೆ ಡಿಸೈಡ್ ಮಾಡಿ ನಿಮಗೆ ಹೇಳ್ತೇವೆ ಅಂದರೆ ಅಂದಾಜಿಗೆ ಒಂದು ಎಕ್ಸಾಕ್ಟ್ ಅಂದರೆ ಅಂದಾಜಿಗೆ ಒಂದು ನೂರ ಹತ್ತು ಕಷ್ಟ ನೂರ ಮೂವತ್ತು ಹಾಗೆ

ಆಂ ಹಾಂ ಹೌದು ಹೌದು ನಾನು ಮತ್ತು ನನಗೆ ಗೊತ್ತಿಲ್ಲ ಸರಿ ನಾನು ಎಲ್ಲ ನೋಡಿ ಎಷ್ಟೆಲ್ಲ ಆಗ್ತದೆ ಅಂತ ನೋಡಿ ನಿಮಗೆ ಹೇಳ್ತೇನೆ ಆಯಿತಾ ಆಂ ಹೌದು ಮತ್ತು ಎಂತ ಗೊತ್ತುಂಟಾ ಅಲ್ಲಿ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಉಂಟಲ್ಲ ಆಂ ಸರಿ ಆಂ ಹೌದು ತರ್ತೇವೆ ಮತ್ತು ನಾನು ನಾವು ಪಟ್ಟಿ ಹಾಕ್ತೇವೆ ಅದಕ್ಕೆ ತಕ್ಕ ಹಾಗೆ ನೀವು ತರಬೇಕು ಎಲ್ಲ ಸಾಮಾನೆಲ್ಲ ಅಂದರೆ ನಮಗೆ ಕೆಲವು ಕಡೆಗಳಲ್ಲಿ ಹಾಗೆ ಆಗಿದೆ ಅಂದರೆ ನಾವು ಕೊಡುವುದು ಒಂದು ಮತ್ತು ಪಾರ್ಟಿಗಳು ತರೋದೆ ಇಲ್ಲ ಮತ್ತು ನಮ್ಗೆ ಬೈಯ್ಯೋದು ಹಾಂ ಹಾಂ ಆಂ ಸರಿ ಮತ್ತು ನಮ್ಮ ಮತ್ತು ಎಂತ ಗೊತ್ತುಂಟಾ ನನಗೆ ನಾಳೆ ಒಂದು ಕಾಲ್ ಮಾಡಿ ನೆನಪು ಮಾಡಿ ಆಯಿತಾ ಮತ್ತು ನನಗೆ ವಾಟ್ಸ್ಆ್ಯಪ್ಪಲ್ಲಿ ನಿಮ್ಮದು ಮೆನು ಸಹ ಸೆಂಡ್ ಮಾಡಿ ಎಂತೆಲ್ಲ ಹೇಳಿದಿರಿ ಅಂತ

ಆಂ ಉಂಟು ಉಂಟು ಎಲ್ಲ ಉಂಟು ಸರ್ ಉಂಟು ಆಂ ಐಸ್ಕ್ರೀಮೆಲ್ಲ ಉಂಟು ನೀವು ನಿಮಗೆ ಅಂದರೆ ನಾವು ಫ್ಲೇವರ್ಸ್ ನಿಮಗೆ ಕಳಿಸ್ತೇವೆ ನಿಮಗೆ ಯಾವುದು ಬೇಕಂತ ಹೇಳಿ ಆಂ ಹಾಂ ಆಯಿತು ಸರಿ ಸರ್ ಆಯ್ತು ಸರ್ ಆಯಿತು ಆಯಿತು ಸರ್ ಆ ಸರಿ ಆಯ್ತು